ಮೈಸೂರಿನಲ್ಲಿ ಸಾರಿಗೆ ಎಲ್ಲ ರೀತಿಯ ಸಾರಿಗೆ ವ್ಯವಸ್ಥೆಗಳು ಉತ್ತಮವಾಗಿದೆ ಬಸ್ಸಾಗಲಿ ರೈಲು ವಿಮಾನ ಎಲ್ಲವೂ ಸಾಮಾನ್ಯ ಜನರ ಕೈಗೆಟುಕುವಂತಿದೆ ಆದರೆ ಆಟೋ ರಿಕ್ಷಾದವರಿಗೆ ಓಲಾ ಊಬರ್ ಬಂದಮೇಲೆ ತುಂಬ ಏಟಾಗಿದೆ ಓಲಾ ಊಬರಿಂದ ಅವರು ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದಾರೆ ಆಟೋ ರಿಕ್ಷಾದವರು ಅದ್ರ ಜೊತೆಗೆ ಈಗ ನಮ್ಮ ಕರ್ನಾಟಕ ಸರ್ಕಾರವು ಉಚಿತ ಪ್ರಯಾಣವನ್ನು ನೀಡಿದ್ದರಿಂದ ಆಟೋದವರಿಗೆ ಇನ್ನೂ ಪೆಟ್ಟಾಗಿದೆ ಆಮೇಲೆ ಇವರು ಉಚಿತ ಸೌಲಭ್ಯಗಳನ್ನು ಕೊಟ್ಟಿರುವುದರಿಂದ ಈಗ ನಾವು ಏನಾದ್ರು ಹೋಗಬೇಕು ಅನ್ನೋ ಕಡೆ ಹೋಗಬೇಕು ಅಂತ ಹೊರಟಾಗ ಬಸ್ಸಿನಲ್ಲಿ ನಮಗೆ ಸೀಟಿರೋದಿಲ್ಲ ಆ ಥರ ಪರಿಸ್ಥಿತಿ ಬಂದಿದೆ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂತ ಕೊಟ್ಟಿರೋದರಿಂದ ಬಸ್ ಪೂರ್ತಿ ಹೆಣ್ಮಕ್ಳು ತುಂಬಿರ್ತಾರೆ ಹಾಗಾಗಿ ನಾವೇನಾರು ಎಲ್ಲರೂ ಅಪ್ರೂಪಕ್ಕೆ ಹೋಗ್ಬೇಕು ಅಂತ ಹೊರಟ್ರೂ ನಮಗೆ ಸೀಟಿರಕ್ಕಿಲ್ಲ ಆ ಥರ ಪರಿಸ್ಥಿತಿ ಎದುರಿಸ್ತಾಯಿದ್ದೀವಿ ಆದ್ದರಿಂದ ಈ ಫ್ರೀ ಸ್ಕೀಮ್ ಇರೋವರೆಗೂ ನಮಗೆ ಸಾರಿಗೆ ವ್ಯವಸ್ಥೆಯಲ್ಲಿ ಅದು ಬಸ್ಸಿನಲ್ಲಿ ತೊಂದ್ರೆಯೇ ಒಂದು ಹೆಣ್ಮಕ್ಳಿಗೆ ಅನುಕೂಲ ಅಂದ್ಬಿಟ್ಟು ಇದ್ಮಾಡ್ತಾಯಿದ್ದಾರೆ ಬಟ್ ನಮ್ಮವರಿಗೆಲ್ಲ ನಿಂತ್ಕೊಂಡು ಹೋಗ್ಬೇಕು ಅಂದರೆ ಆಗಲ್ಲ ಏನಕ್ಕಂದ್ರೆ ಕೆಲವರು ದಪ್ಪನೂ ಇರ್ತಾರೆ ದಪ್ಪವಾಗಿರೋರು ಒಂದು ಮಿನಿಮಮ್ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಂತ್ಕೊಂಡು ಪ್ರಯಾಣ ಮಾಡಬೇಕು ಅಂದ್ರೂ ಆಗಲ್ಲ ಅವ್ರ ಕೈಯ್ಯಲ್ಲಿ ಅದ್ನೆಲ್ಲ ಯೋಚನೆನೇ ಮಾಡಲಿಲ್ಲ ಯಾರೂ ಇವ್ರು ದಪ್ಪ ಅವರೇ ಅಂದ್ಬಿಟ್ಟು ಯಾರೂ ಎದ್ದು ಸೀಟ್ ಬಿಟ್ಕೊಡೋಲ್ಲ ಕೂತ್ಕೊಳ್ಳೋಕ್ಕೆ ಅವೆಲ್ಲ ಗಮನದಲ್ಲಿಟ್ಕೊಂಡು ಮಾಡಬೇಕಿತ್ತು ಅವ್ರು ಮಾಡಲಿಲ್ಲ ಅದೊಂದು ಒಂದು ಕೆಟ್ಟ ಅನುಭವ ಅನ್ನಿಸುತ್ತಿದೆ ಅದೇ ರೀತಿ ರೈಲ್ವೇಗೆ ಬಂದರೆ ರೈಲಲ್ಲಿ ಎಲ್ಲದೂ ಚೆನ್ನಾಗಿದೆ ರೈಲಿನ ಸೌಲಭ್ಯಗಳು ಮೊದಲಿಗಿಂತ ಈಗ ತುಂಬ ಚೆನ್ನಾಗಿದೆ ಆದರಿಂದ ಯಾವುದೇ ರೀತಿ ಸಮಸ್ಯೆಯಿಲ್ಲ ಶೆಟ್ಲು ಟ್ರೈನು ಹೋಗೋರು ಶೆಟ್ಲ್ ಟ್ರೈನಿಗೆ ಹೋಗ್ತಾರೆ ಎಕ್ಸ್ಪ್ರೆಸ್ಸಲ್ಲಿ ಬೇಗ ಹೋಗ್ಬೇಕು ಅನ್ನೋರು ಎಕ್ಸ್ಪ್ರೆಸ್ಸಿಗೆ ಹೋಗ್ತಾರೆ ಶತಾಬ್ದಿಯಲ್ಲಿ ಹೋಗ್ಬೇಕು ಅನ್ನೋರು ಶತಾಬ್ದಿಯಲ್ಲಿ ಹೋಗ್ತಾರೆ ಆದ್ದರಿಂದ ಎಲ್ಲ ರೀತಿಯ ಜನರಿಗೂ ತೊಂದರೆಯಾಗದಂತೆ ಈಗ ರೈಲಿನ ವ್ಯವಸ್ಥೆ ಮೈಸೂರಿನಲ್ಲಿದೆ ಅಂದರೆ ತಪ್ಪೇನಿಲ್ಲ ಹಾಗೂ ವಿಮಾನ ನಿಲ್ದಾಣವು ಕೂಡ ಮೈಸೂರಿನಲ್ಲಿದೆ ಅದು ಕೂಡ ರನ್ನಾಗ್ತಿದೆ ಅಂದಿನಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದ ಸಮಸ್ಯೆ ಬಂದಿಲ್ಲ ಆದರೆ ಈ ಫ್ರೀ ಸ್ಕೀಮ್ನೊಂದು ಕ್ಯಾನ್ಸಲ್ ಆಗೋವರೆಗೂ ಸ್ವಲ್ಪ ನಮ್ಮಗಳಿಗೆ ಕಷ್ಟವೇ ನಿಂತ್ಕೊಂಡೋಗಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ ನನ್ನ ನನ್ನ ಯೋಚನೆ ಮಾಡ್ತೀನಿ ನನಗಿಂತ ಇನ್ನೂ ದಪ್ಪ ಇರೋರು ಇರ್ತಾರೆ ಅವ್ರಿಗೂ ತುಂಬ ತೊಂದರೆಯಾಗುತ್ತೆ ಬಸ್ಸಲ್ಲಿ ನಿಂತ್ಕೊಂಡೋಗೋದು ಅಂದರೆ